ನಮ್ಮ ಭಾರತ ಕೃಷಿಯನ್ನು ಅವಲಂಬಿಸಿದಂತ ಒಂದು ಭಾರತವಾಗಿದೆ ಇಲ್ಲಿ ನಮ್ಮ ಭಾರತದಲ್ಲೆ ಸುಮಾರು ಒಂದು ಸೆವೆಂಟಿ ಪರ್ಸೆಂಟ್

ಈ ಒಂದು ಆಧುನಿಕ ಕಾಲದಲ್ಲಿ ಯುವಕರು ಒಂದು ಆಧುನಿಕ ಕೆಲಸಗಳನ್ನಂಬಿ ಏನು ಮಾಡ್ತಿದ್ದಾರಂದ್ರೆ ಆ ಕೃಷಿಯನ್ನು ತುಂಬ ಅಲ್ಲಗೆಳೆದ್ ಮಾತಾಡ ಮಾತನಾಡುತ್ತಿದ್ದಾರೆ ಯಾಕೆಂದ್ರೆ ಅನೇಕ ಅವರ ಕುಟುಂಬವು ಕೃಷಿಯಲ್ಲೆ ಕೆಲಸ ಮಾಡುತ್ತಿದ್ದರು ಅವರು ಬೇರೆ ರೀತಿಯಾದ ಆಸಕ್ತಿಯನ್ನು ತೋರಿಸ್ ತೋರಿಸು ಬೇರೆ ರೀತಿಯ ಅಥ್ವಾ ಬೇರೆ ಕಡೆಯಲ್ಲಿ ಆಸಕ್ತಿಯನ್ನು ತೋರಿಸುದರ ಜೊತೆಗೆ ಕೃಷಿಯ ಕಡೆ ತಮ್ಮ ಗಮನವನ್ನು ಹರಿಸ್ತಾ ಇಲ್ಲ ಕಾರಣ ಏನಪ್ಪ ಅಂದರೆ ಈ ಒಂದು ಅಕಾಲಿಕ ಮಳೆ ಅಥವಾ ದುಬಾರಿಯ ಒಂದು ರಸಗೊಬ್ಬರದ ಒಂದು ದುಬಾರಿ ರಸಗೊಬ್ಬರ ದುಬಾರಿಯಾಗಿರುವುದು ಜೊತೆಗೆ ಯುವಕರಿಗೆ ಸರಿಯಾದ ಕೃಷಿಯ ಮಾಹಿತಿ ಇಲ್ಲದಿರುವುದು ಹೀಗಾಗಿ ನಮ್ಮ ಒಂದು ಸಮಾಜದಲ್ಲಿ ಅಥವಾ ನಮ್ಮ ಒಂದು ಆಧುನಿಕ ಜಗತ್ತಿನಲ್ಲಿ ಯುವಕರು ತುಂಬ ಕೃಷಿಯ ಕಡೆಗೆ ಆ ಒಂದು ನೆಗ್ಲಿಜೆನ್ಸಿಯನ್ನು ಮಾಡ್ತಾ ಇದ್ದಾರೆ ಕಾರಣ ಈ ಒಂದು ಅಗ್ರಿಕಲ್ಚರ್ ಅಥವಾ ಕೃಷಿಯ ಅಥವಾ ರೈತರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಉದಾಹರಣೆ ಕೊಡಲು ನಾನು ಇಷ್ಟಪಡ್ತೇನೆ ಏನೆಂದ್ರೆ ನಮ್ಮ ಊರಲ್ಲಿ ನಮ್ಮ ಊರಲ್ಲಿ ಇದು ಸಹ ಇದು ನಿಜವಾದ ಸಟ್ ನಿಜವಾಗಿ ನಡೆದಂತ ಘಟನೆ ನಮ್ಮ ಊರಲ್ಲಿ ಒಬ್ಬ ರೈತ ಇದ್ದ ನಾನು ಸಹ ರೈತನ ಮಗನೆ ಆಗಿದ್ದೀನಿ ರೈತ ಇದ್ದ ರೈತ ಏನು ಮಾಡಿದ್ದಪ್ಪ ಅಂದರೆ ತು ಆ ಒಂದು ಮಳೆಯನ್ನು ಮಳೆಯ ಹೊಲವನ್ನ ಬೆಳಿಬೇಕಾದ್ರೆ ಸಾಲವನ್ನು ತೆಗೆದುಕೊಂಡು ಬರ್ತಾನೆ ಬೇರೆಯವರತ್ತಿರ ಸಾಲವನ್ನು ತೆಗೆದುಕೊಂಡು ಬರ್ತಾನೆ ಈ ದಲ್ಲಾಳಿ ಆಗಿರ್ಬೋದು ಅಥವಾ ಅಗ್ರಿಕ ಅಗ್ರೋಸ್ ಪಾರ್ ಎಕ್ಶಾಂಪಲ್ ಈ ಒಂದು ಬೀಜ ಗೊಬ ರಸ ಗೊಬ್ಬರವನ್ನು ಕೊಡುವಂತ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಅಡ್ವಾನ್ಸಾಗಿ ಬೀಜ ಗೊಬ್ಬರ ತೆಗೆದುಕೊಂಡು ಬರ್ತಾನೆ ಉದ್ರಿ ಅಥವಾ ಒಂದು ಸಾಲವಾಗಿ ತೆಗೆದುಕೊಂಡು ಉದ್ರಿನ ತೊಗೊಂಬಂದಿರ್ತಾನೆ ಆ ವರ್ಷ ಪೂರ್ತಿ ತನ್ನ ಬೆಳೆಯನ್ನು ಬೆಳಿತಾನೆ ರೈತ ಬೆಳೆದಂತ ರೈತ ಏನು ಮಾಡ್ತಾನೆ ಆ ಒಂದು ಬೆಳೆದಂತ ಬೆಳೆಯನ್ನ ತೆಗೆದುಕೊಂಡು ಹೋಗಿ ಆ ಮಾರುಕಟ್ಟೆಗೆ ಮಾರಾಟವನ್ನು ಮಾಡಬೇಕಾಗಿರುವ ಸಂದರ್ಭದಲ್ಲಿ ಅವನಿಗೆ ಸರಿಯಾದ ಬೆಳೆ ಸ್ ಬೆಳೆಗೆ ತಕ್ಕಂತ ಬೆಲೆ ಇರೋದಿಲ್ಲ ಸುಮಾರು ಒಂದು ಒಂದು ಎಕ್ರೆಗೆ ಆ ಒಂದು ರೆಂಟೆ ಹೊಡೆಯುದರಿಂದ ಹಿಡ್ಕೊಂಡು ಬೀಜನ ಬೀಜ ಹಾಕೂದರಿಂದ ಕಟಾವು ಮಾಡುವುದರಿಂದ ಆ ಒಂದು ಕಳೆ ಕೀಟನಾಶಕ ಪ್ರತಿ ಒಂದು ಪ್ರತಿ ಒಂದನ್ನು ಒಟ್ಟು ಲೆಖ್ಖ ಹಾಕಿ ನೋಡಿದಾಗ ಒಂದು ಎಕ್ರೆಗೆ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಖರ್ಚು ಖರ್ಚನ್ನು ಮಾಡಬೇಕಾಗುತ್ತೆ ರೈತ ಒಬ್ಬ ರೈತ ಇಷ್ಟೆಲ್ಲ ಖರ್ಚು ಮಾಡಿ ಮಾಡಬೇಕಂದ್ರೆ ಅವನಿಗೆ ಹಣ ಇರೋದಿಲ್ಲ ಸಾಲ ಮಾಡ್ಕೊಂಡು ಬರ್ತಾನೆ ಸಾಲ ಮಾಡ್ಕೊಂಡು ಬಂದು ಏನು ಮಾಡ್ತಾನೆ ಬೆಳೆಯನ್ನು ಬೆಳೀತಾನೆ ಬೆಳೆದಂತ ಬೆಳೆಯನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾನೆ ಮಾರಾಟ ಮಾಡಿದಾಗ ಅವನಿಗೆ ಸರಿಯಾದ ಬೆಲೆ ಸಿಗೋದಿಲ್ಲ ಬೆಲೆ ಸಿಕ ಸಿಗದೆ ಇರೋದಕ್ಕೆ ಕಾರಣ ಏನು ಮಾಡ್ತಾನೆ ಮತ್ತೆ ಸಾಲವನ್ನು ಮಾಡ್ತಾನೆ ಸರಿಯಾದ ಸಾ ಮಾಡಿದಂತ ಸಾಲವನ್ನು ತೀರಿಸಲು ಅವ್ನ ಕೈಯಲ್ಲಿ ಆಗೋದಿಲ್ಲ ಆಮೇಲೆ ಏನು ಮಾಡ್ತಾನೆ ಬಂದಂತ ಬೆಳೆಯನ್ನ ಅಡ್ದ ದುಡ್ಡಿಗೆ ಕೊಟ್ಟು ಮಾರಾಟ ಮಾಡ್ತಾನೆ ಆ ಬೆಳೆಯನ್ನು ತೆಗೆದುಕೊಂಡು ಹೋಗಿ ಆ ಬಂದಂತ ಹಣವನ್ನ ತೆಗೆದುಕೊಂಡೋಗಿ ಸಾಲಗಾರಿಗೆ ಕೊಡ್ತಾನೆ ಅದೇನಾಗುತ್ತೆ ಸಾಲ ಇನ್ನು ಹಂಗೆ ಉಳಿಯುತ್ತೆ ಜೊತೆಗೆ ಮತ್ತೆ ಹೊಲವನ್ನ ರೆಡಿ ಮಾಡ್ಬೇಕಂದ್ರೆ ಆ ರೈತ ಏನು ಮಾಡ್ತಾನೆ ಮತ್ತೆ ಸಾಲ ಮಾಡಬೇಕಾಗುತ್ತೆ ಬೀಜ ತೊಗೊಬೇಕಾದರೆ ಸಾಲ ಮಾಡಬೇಕಾಗುತ್ತೆ ಹೀಗೆ ರೈತರು ಸಾಲ ಬಾಧೆಯಲ್ಲಿ ಸಾಲ ಬಾಧೆನ ಎದುರಿಸಲಾಗದೆ ಏನು ಮಾಡ್ತಾರೆ ವಿಷವನ್ನು ತೆಗೆದುಕೊಳ್ತಾರೆ ವಿಷವನ್ನು ಕುಡಿದು ಏನು ಮಾಡ್ತಾನೆ ತನ್ನ ಜೀವನವನ್ನು ಅಕಾಲಿಕ ಮರಣವನ್ನು ಹೊಂದ್ತಾನೆ ಅಕಾಲಿಕ ಮರಣ ಹೊಂದಿದಂತ ಹೊಂದಿದಂತ ರೈತ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಯಾರು ಹೊರ್ಬೇಕು ತನ್ನ ಕುಟುಂಬದ ಜವಾಬ್ದಾರಿ ತನ್ನ ಹೆಂಡತಿ ಮೇಲೆ ಬೆಳೆಯಿತು ತನ್ನ ಹೆಂಡತಿ ಆದ ಅವನ ಹೆಂಡತಿ ಆದಂತ ಮಹಿಳೆಯನ್ನು ಮಹಿಳೆ ಆ ಕುಟುಂಬದ ಜವಾಬ್ದಾರಿಯನ್ನು ಹೊರ್ಬೇಕಾಗುತ್ತೆ ಆ ಒಂದು ಶವದ ಮುಂದುಗಡೆ ಕೂತ್ಕೊಂಡು ಅಳ್ತಾಳೆ ರೈತನ ಹೆಂಡ್ತಿ ಇದು ನಮ್ಮೂರಲ್ಲಿ ಆದಂತ ಘಟನೆ ಏನಂತ ನೋಡು ಈ ಒಂದು ಮಕ್ಕಳನ್ನ ಬಿಟ್ಟು ಮಕ್ಕಳನ್ನ ಬಿಟ್ಟಿರ್ತಾನೆ ಮೂರು ನಾಲ್ಕು ಮಕ್ಳು ಇರ್ತಾವೆ ಜೊತೆಗೆ ಸಾಲ ಇರುತ್ತೆ ಇಷ್ಟೆಲ್ಲ ಇದ್ದುಕೊಂಡು ತನ್ನ ಜೀವನ ನೋಡ್ಕೊಬೇಕು ಮಕ್ಳು ಜೀವನ ನೋಡ್ಕೊಬೇಕು ಹೀಗೆ ತಾನು ತನ್ನ ಜೀವನ ಜೊತೆಗೆ ಮಕ್ಕಳ ಜೀವನ ಜೊತೆಗೆ ಆಮೇಲೆ ಸಾಲಗಾರ್ರು ಕೊಟ್ಟಂತ ಸಾಲವನ್ನು ತೀರಿಸಬೇಕು ಇಷ್ಟೆಲ್ಲ ಕಷ್ಟಗಳನ್ನು ಆ ಒಂದು ಮಹಿಳೆ ಅನುಭವಿಸ್ತಾಳೆ ಈ ಜಗತ್ತಲ್ಲಿ ಇಂತಹ ಘಟನೆಗಳು ನಮ್ಮ ಸಮಾಜದಲ್ಲಿ ನಡಿತಾ ಹೋಗ್ತವೆ ಸಮಾಜದಲ್ಲಿ ಇಂಥ ಘಟನೆಗಳು ಘಟನೆಗಳನ್ನು ನಡಿತಾ ನಡಿತಾ ಇರ್ತವೆ ಇವುಗಳನ್ನು ನೋಡಿದಂತ ಯುವಕರು ಏನು ಮಾಡ್ತಾರೆ ಆ ಒಂದು ಹೊಲ್ದಲ್ಲಿ ಯಾವುದೆ ಲಾಭ ಇಲ್ಲ ಅಂದ್ಕೊಂಡು ಏನು ಮಾಡ್ತಾರೆ ಆ ಒಂದು ಸಿಟಿಗೆ ಬೆಂಗಳೂರು ಮೈಸೂರು ಮಡಿಪ ಮಣಿಪಾಲ್ ಉಡುಪಿ ಹೀಗೆ ಆ ಒಂದು ಏನು ಮಾಡ್ತಾರೆ ನಾಲಿಗೆಯ ರುಚಿಯಂತ ಕರಿತಾರೆ ಆ ನಾಲಿಗೆಯ ರುಚಿಗೋಸ್ಕರ ದುಡ್ಡು ಜಾಸ್ತಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ತಮ್ಮ ಊರನ್ನು ಬಿಟ್ಟು ತಮ್ಮ ಸಂಬಂಧಿಕರನ್ನ ಬಿಟ್ಟು ಬೇರೆ ಊರಲ್ಲಿ ಹೋಗ್ಬಿಟ್ಟು ಜೀವನವನ್ನು ನಡೆಸ್ತಾರೆ ಆಳಾಗಿ ಒತ್ತೆ ಆಳಾಗಿ ದುಡಿದು

ಇಲ್ಲಿ ಹೊಲ್ದಲ್ಲಿ ಕೆಲಸ ಮಾಡ್ಬೇಕಂದ್ರೆ ರೈತ ಒಬ್ಬ ರೈತ ಬೆಳಿಗ್ಗೆ ಇಂದ ಹಿಡಿದು ಸಾಯಂಕಾಲವರೆಗೆ ದುಡಿಬೇಕು ಜೊತೆಗೆ ಸರಿಯಾದ ಬೆಳೆ ಬೆಳೆಯನ್ನು ಬೆಳಿಬೇಕು ಕಷ್ಟಪಟ್ಟು ಆ ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಗೋದಿಲ್ಲ ಆಮೇಲೆ ಸಾಲವನ್ನು ಮಾಡ್ತಾನೆ ಆ ಸಾಲವನ್ನು ತೀರಿಸೋ ತೀರಿಸೊಕ್ಕಾಗಲಾರ್ದೆ ಏನು ಮಾಡ್ತಾನೆ ತನ್ನ ಕೊನೆಯದಾಗಿ ಕೊನೆಯ ಸೂಸೈಡ್ ಅಟೆಂಪ್ಟನ್ನು ಮಾಡ್ತಾನೆ ಸೊ ಇದನ್ನು ಇದೆಲ್ಲ ನಮ್ಮ ಯುವಕರಿಗೆ ನಮ್ಮ ಮಾನವ ಜನಾಂಗಕ್ಕೆ ನೋಡಿದಂತ ಮಾನವ ಜನಾಂಗ ಏನು ಮಾಡ್ತಾರೆ ಆ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಆಸಕ್ತಿಗಳನ್ನು ಕೃಷಿ ಕೃಷಿ ಚಟುವಟಿಕೆಗಳಲ್ಲಿ ತಮ್ಮ ಆಸಕ್ತಿಯನ್ನು ಕಡಿಮೆ ಮಾಡ್ಕೊಳ್ಳ ಕಡಿಮೆಯನ್ನು ಮಾಡಿಕೊಂಡಿದ್ದಾರೆ ಕಾರಣ ಇಂತಹ ಒಂದು ದುರ್ಘಟನೆಗಳು ದು ಇಂತಹ ಒಂದು ಸಂಗತಿಗಳು ನಮ್ಮ ಸಮಾಜ್ದಲ್ಲಿ ನಡಿತ ಇದ್ದಾವೆ ಇವುಗಳು ಕಡಿಮೆ ಆಗಬೇಕಂದ್ರೆ ರೈತರು ಏನು ಮಾಡ್ಬೇಕಪ್ಪ ಅಂದರೆ ತಮ್ಮ ಒಂದು ಸಂಘಟನೆಯನ್ನ ಕಟ್ಟಿಕೊಂಡು ಆ ಒಂದು ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಆ ಒಂದು ಏನು ಬೆಂಬಲ ಬೆಲೆ ಬೆಂಬಲ ಬೆಲೆಯನ್ನು ನಿಗದಿ ಪಡಿಸದಕ್ಕೋಸ್ಕರ ಹೋರಾಟವನ್ನ ಮಾಡಬೇಕು ಬೆಳೆದಂತ ಬೆಳೆಗೆ ಸೂಕ್ತವಾದ ಬೆಲೆ ಸಿಗಬೇಕು ಅಂದಾಗ ಮಾತ್ರ ಈ ಒಂದು ಕೃಷಿ ಚಟುವಟಿಕೆಯಲ್ಲಿ ಹಲವಾರು ರೀತಿಯ ಒಂದು ಜನರು ತಮ್ಮ ಆಸಕ್ತಿಯನ್ನು ತೋರಿಸ್ತಾರೆ ಕಾರಣ ಲಾಭನೇ ಇಲ್ಲ ಅಂದಮೇಲೆ ಮನುಷ್ಯ ಸಾಲದಲ್ಲಿ ಸತ್ತು ಸತ್ತು ಹೋಗ್ತನ ಅದಕ್ಕೋಸ್ಕರ ಏನು ಮಾಡಬೇಕು ರೈತ ಆ ಒಂದು ಕೃಷಿಯ ಚಟುವಟಿಕೆ ಜೊತೆಗೆ ಆ ಒಂದು ಏನು ಮಿಶ್ರ ಷ ಕೃಷಿ ಚಟುವಟಿಕೆಯನ್ನು ಮಾಡಬೇಕು ಮಿಶ್ರ ಕೃಷಿ ಚಟುವಟಿಕೆ ಅಂದರೇನು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಮಾಡಬೇಕು ಕೋಳಿ ಸಾಕಾಣಿಕೇನ ಮಾಡಬೇಕು ಮೀನು ಸಾಕಾಣಿಕೇನ ಮಾಡಬೇಕು ಹಂದಿ ಸಾಕಾಣಿಕೇನ ಮಾಡಬೇಕು ಹೀಗೆ ಆರ್ಥಿಕವಾಗಿ ಹಲವಾರು ರೀತಿಯ ಒಂದು ಬೆಂಬಲ ಆರ್ಥಿಕವಾಗಿ ಹಲವಾರು ರೀತಿಯ ಕಾರ್ಯ ಕಾರ್ಯವನ ಕಾರ್ಯವನ್ನು ಕೈಗೊಳ್ಳಬೇಕು ಕೆಲಸವನ್ನ ಮಾಡಬೇಕು ರೈತ ಒಬ್ಬ ರೈತ ಈ ರೀತಿಯ ಒಂದು ಹಲವಾರು ಆ ಮಿಶ್ರ ಸ್ ಮಿಶ್ರ ಕೃಷಿಯನ್ನು ಯಾರು ಕೈಗೊಂಡಿರ್ತಾರೆ ಮಿಕ್ಸ್ ಫಾರ್ಮಿಂಗ್ ಅಂತ ಕರೆದ್ವಿ ಆ ಒಂದು ಮಿಕ್ಸ್ ಫಾರ್ಮಿಂಗನ್ನ ಯಾರು ಯಾವ ರೈತ ಯಶಸ್ವಿ ಆಗಿ ಮಾಡ್ತಾ ಇರ್ತಾನೆ ಅವನಿಗೆ ಯಾವುದೆ ರೀತಿಯಾದ ಆರ್ಥಿಕವಾಗಿ ತೊಂದರೆ ಆಗೊದಿಲ್ಲ ಆರ್ಥಿಕವಾಗಿ ಸಬಲನಾಗ್ತಾನೆ ಜೊತೆಗೆ ಜೀವನವನ್ನು ರೂಪಿಸಿಕೊಳ್ಬೋದು ಉನ್ನತವಾದ ಒಂದು ಜೀವನವನ್ನು ಸಾಗಿಸೋದರ ಜೊತೆಗೆ ತನ್ನ ಜೀವನ ತನ್ನ ಕುಟುಂಬ ಹೀಗೆ ಹಲವಾರ್ ರೀತಿಯ ಒಂದು ರೀತಿಯ ಒಂದು ರೀತಿಯಾಗಿ ಆರಾಮಾಗಿ ನೆಮ್ಮದಿಯ ಜೀವನವನ್ನು ಕಳಿಬೋದು ಇನ್ನೊಂದು ಕಾರಣ ಏನಪ್ಪ ಅಂದರೆ ಕೃಷಿಯಲ್ಲಿ ಜನರು ಅಥವಾ ಯುವಕರು ಕೃಷಿ ಬಗ್ಗೆ ನೆಗೆಟಿವ್ ನೆಗೆಟಿವ್ ಮೈಂಡ್ ಅಥವಾ ನೆಗೆಟಿವ್ ತಾಟ್ ಇರುವುದಕ್ಕೆ ಕಾರಣ ಈ ಒಂದು ಆಧುನಿಕ ಜಗತ್ತಲ್ಲಿ ರೈತರ ಮಕ್ಕಳಿಗೆ ಯಾವುದೆ ರೀತಿಯಾದ ಹೆಣ್ಣುನ್ ನೋಡಬೇಕಾದ್ರೆ ಕನ್ಯೆಯನ್ನು ನೋಡಲು ಹೋದಾಗ ಒಬ್ಬ ಆ ಹುಡುಗ ಏನು ಏನು ಕೆಲಸ ಮಾಡ್ತಾನೆ ಅಂತ ಕೇಳಿದಾಗ ಹೊಲ್ದಲ್ಲಿ ಕೆಲಸ ಮಾಡ್ತಾನೆ ಅಂತಂದ್ರೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಅವ್ರೇನು ಮಾಡ್ತಾರೆ ನೌಕರಿ ಕೇಳ್ತಾ ಇದ್ದಾರೆ ಆ ಒಂದು ಯುವಕ ಏನು ಮಗಳಿಗೆ ದ್ ಹೊಲ ಇರಬೇಕು ಅಳಿಯ ಹೊಲ್ದಲ್ ಕೆಲಸ ಮಾಡಬಾರ್ದು ನೌಕರಿ ಇರಬೇಕಂತೆ ಹೊ ಇದು ಇದೆಲ್ಲ ನೋಡ್ದಾಗ ಏನು ಮಾಡ್ತಾರೆ ಯುವಕರು ಆ ಒಂದು ಕೃಷಿಯ ಚಟುವಟಿಕೆಯ ಕಡೆ ತಮ್ಮ ಒಲವನ್ನು ಕಡಿಮೆ ಮಾಡ್ತಾ ಇದ್ದಾರೆ ನಮ್ಮ ಭಾರತ ಕೃಷಿಯ ಭಾರತ ಎಪ್ಪತ್ತು ಪರ್ಸೆಂಟ್ ಜನರು ಇಲ್ಲೊಂದ್ ಎಪ್ಪತ್ತು ಪರ್ಸೆಂಟ್ ಹಳ್ಳಿ ಹಳ್ಳಿ ಹಳ್ಳಿಗಳನ ಕಾಣ್ಬೋದು ನಮ್ಮ ಭಾರತ್ದಲ್ಲಿ ಸೊ ಹಳ್ಳಿ ಎಪ್ಪತ್ತು ಒಂದು ಏನು ಎಪ್ಪತ್ತು ಪರ್ಸೆಂಟ್ ಹಳ್ಳಿ ಇದ್ದಾವಲ್ಲ ಅವೆಲ್ಲ ಕೃಷಿನ ಅವಲಂಬಿಸಿದ್ದಾವೆ ಓಕೆ ಸೊ ಯಾವ ಯಾವುದು ಕೃಷಿಯು ಕೃಷಿಯು ಬಹಳ ಮಹತ್ವದ್ದಾಗಿದೆ ಪ್ರತಿ ಒಬ್ಬ ರೈತನು ಪ್ರತಿ ಬೆಳೆದಂತ ಅನ್ನವನ್ನು ಎಲ್ಲರು ಜಗತ್ತಲ್ಲಿರುವಂತ ಪ್ರತಿಯೊಬ್ಬರು ತಿನ್ನಬೇಕು ತಿನ್ನಲೇ ಬೆ ತಿಂತಾರೆ ಹಣ ಹಣವನ್ನು ತಿನ್ನಲು ಸಾಧ್ಯವಿಲ್ಲ ಅನ್ನವನ್ನೆ ತಿನ್ನಲೆಬೇಕು ಬೆಳೆದ ರೈತ ಬೆಳೆದಂತ ಅನ್ನವನ್ನು ತಿನ್ನ ತಿನ್ನಲೆಬೇಕು ಸೊ ಹಾಗಾಗಿ ಕೃಷಿಯ ಕಡೆ ನಮ್ಮ ಯುವಕರು ಬಾಗಿ ಪಾಲ್ಗೊಳ್ಳಬೇಕಂದ್ರೆ ತಮ್ಮ ಒಂದು ಬೆಳೆದಂತ ಬೆಳೆಗೆ ಸೂಕ್ತವಾದ ಬೆಲೆ ಕೊಡಬೇಕು ಜೊತೆಗೆ ಬೆಂಬಲ ಬೆಲೆಯನ್ನು ನಿಗದಿ ಪಡಿಸ್ಬೇಕು ಸರ್ಕಾರ ಅವರಿಗೆ ಕೃಷಿ ಕಡೆಗೆ ಒಲವು ಒಲವನ್ನು ಬೆಳೆಸುವಂತ ಒಂದು ಕಾರ್ಯಕ್ರಮನ ಹಾಕಿಕೊಳ್ಬೇಕು